ಹಲೋ ಹಾಂ ಇದು ನಿಮ್ಮ ಅಂಗಡಿದು ಯಾವ್ದು ಉಂಟು ತರಕಾರಿ ಹೌದಾ ಟೊಮೆಟೊ ಕೆ ಜಿಗೆ ಎಷ್ಟು ಇಪ್ಪತ್ತು ರೂಪಾಯಿ ಆದು ಜಾಸ್ತಿ ಆಯ್ತು ಅಲ್ಲ ಒಂದು ಹದಿನೈದು ರೂಪಾಯ್ಗೆ ಕೊಡ್ತೀರಾ ಹೌದು ಹೌದು ಐದು ಐದು ರೂಪಾಯಿ ಕಮ್ಮಿ ಮಾಡಿದೀವಿ ನಾವಲ್ಲ ಬಂಗದವ್ರು ಅಲ್ಲ ಪಾಪದವ್ರು ಅಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಆಯ್ತ ಎಟಿದುಂಟು ಆಯ್ತಾ ನಾನು ಬರ್ತೇನೆ ನಾನು ಅಂಗಡಿಗೆ ಬರ್ತೇನೆ ನಂಗೆ ಸ್ವಲ್ಪ ಹೌದು ಹೌದು ಸ್ವಲ್ಪ ಕಮ್ಮಿ ಮಾಡಿ ಕೊಡಿ ಏಕೆಂದ್ರೆ ಆಲೂಗಡ್ಡೆ ಬೇಕು ಟೊಮೆಟೊ ಆಲೂಗಡ್ಡೆ ಟೊಮೆಟೊ ಸೌತೆ ಹರಿವೆ ಉಂಟಾ ಹರಿವೆ ಹಾಂ ಹರಿವೆ ಕೆ ಜಿಗೆ ಎಷ್ಟು ಹಾಂ ಹಾ ಮತ್ತಿದು ಹಾಂ ಫ್ಲವರ ಹೌ ಆಂ ನಲ್ವತ್ತಾ ಹಾಂ ಮತ್ತೆ ನುಗ್ಗೆಗೋಡು ಉಂಟಾ ಹಾಂ ನುಗ್ಗೆಗೋಡು ಉಂಟಾ ಹೌದು ಕರೆಕ್ಟ್ ಮತ್ತೆ ಇದು ಉಂಟಾ ಯಾವುದು ಪಾಲಕ ಹಾಂ ಹಾಂ ಹಾಂ ಹೌದಾ ಹೌದು ಇದು ಸ್ವಾರಿ ಮಟ್ಟ ಗುಳ್ಳ ಉಂಟಾ ಮಟ್ಟ ಗುಳ್ಳ ಉಂಟಾ ಹಾಂ ಮಟ್ಟ ಗುಳ್ಳ ಮಟ್ಟ ಗುಳ್ಳ ಸ್ವಲ್ಪ ಇದ್ರೆ ಕೊಡಿ ಮಟ್ಟ ಗುಳ್ಳ ಸ್ವಲ್ಪ ಈ ಹಾಂ ಹೌದು ಹೌದು ಮಟ್ಟ ಹೌದು ನಂದೆ ಒಂದು ಏಳು ಏಳು ಎಂಟು ಐಟಮ್ಸು ಬೇಕು ಈಗ ಬರ್ತೇನೆ ನಾನೀಗ ಬರ್ತೇನೆ ಕೇಳಿ ಬರ್ತೇನೆ ಹೌದು ಹೌದು ಅಲ್ಲ ನಂಗೆ ಸ್ವಲ್ಪ ಬೇಕು ಅಂಗಡಿ ಕೂಡ ಉಂಟು ನಮ್ದು ಇದೂ ಇಲ್ಲಿ ಅಂಗಡಿ ಉಂಟಲ್ಲ ಡೈರಿ ಹೌದು ಹೌದು ನಂದಿನಿ ಹಾಂ ಹಾಗೆ ಗೊತ್ತಾಯ್ತಾ ಅದೇ ಮತ್ತೆ ಅದು ಹಾಂ ಸರಿ ಸರಿ ಮತ್ತೆ ಬೇಕಾದರೆ ನಿಮ್ಮ ಹೆಸ್ರು ಹೇಳಿದರು ಸರಿ

ಹಾಂ ಹಾಂ ಆಯ್ತು ಆಯ್ತು ಆಯ್ತು ಕರೆಕ್ಟ್ ಆಯ್ತು ಸರಿ ಹಾಂ ಸರಿ ಸರಿ ಸರಿ